ಹೌದು ಗೌರ್ಮೆಂಟ್ ಕಾಲೇಜ್ ಮೇಡಮ್ಮೆ ಎಂತಕ್ಕೆ ಕಡಿಮೆ ಮಾಡ್ಕೊಬೇಕು ಏನು ಅಡ್ಮಿಷನ ನಿಮ್ಮದಾ

ಹಾಂ ಅದೆ

ಓಕೆ ಸರಿ ಆಯ್ ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕಡಿಮೆ ಮಾಡುವ ಬನ್ನಿ ನೀವು ಎಲ್ಲಿ ಓದಿದ್ದು ಹೌದಾ ಬನ್ನಿ ನಾನು ಸ್ಕೂಲಲ್ಲಿ ಬನ್ನಿ ಬಂದು ಒಂದ್ಸಲ ನೋಡಿ ಇಪ್ಪತ್ತು ಇಪ್ಪತೈದು ಇಪ್ಪತ್ತು ಇಪ್ಪತೈದನೇ ತಾರೀಖಿಗೆ ಓಪನ್ ಇದೆ ಬನ್ನಿ ಬಂದು ಮಾತಾಡಿ ನಮ್ಮ ಕಾಲೇಜಲ್ಲಿ ತುಂಬನೆ ಒಳ್ಳೆಯ ಫೆಸಿಲಿಟಿ ಇದೆ ಮತ್ತು ಒಳ್ಳೆಯ ಟೀಚಿಂಗ್ ಇದೆ ಬಂದು ನೋಡಿರೆ ನೀವೇ ನಿಮಗೆ ಗೊತ್ತಾಗತ್ತೆ ಯಾವ ಥರ ಇದೆ ಅಂತ ಹೇಳಿ ಹಾಂ ಮತ್ತು ಕ್ಲಾಸು ಅವೆಲ್ಲ ಮಾಮೂಲಿ ಟೈಮೂ ಒಂದ್ ಒಂದ್ ಒಂದು ಒಂದು ಗಂಟೆ

ಟೈಮಲ್ಲಿ ನೀವು ಇದೆ ಅಲ್ಲ ಹಾಂ ನೀವೇನೂ ಏನು ತಗೊಬೇಕು ಅಂತ ಇದ್ದೀರಾ ಸೈನ್ಸ್ ತಗೊಬೇಕು ಅನ್ಕೊಂಡಿದ್ದೀರಾ ಓಕೆ ಬನ್ನಿ

ಓಕೆ ಓಕೆ

ಮತ್ತೇನಾದರೂ ಕೇಳೋದಿದ್ಯಾ ಏನಾದರೂ ಬೇಕಾ ಕಾಲೇಜ್ ಬಗ್ಗೆ

ಹಾಂ ನಿಮ್ಗೆ ಇದು ಹಾಸ್ಟೆಲ್ ಬೇಕಾ ವ್ಯಾನ್ ವ್ಯಾನ್ ಬಗ್ಗೆ ಫೆಸಿಲಿಟಿ ಬೇಕಾ ನಿಮಗೆ ಕಾಲೇಜಿಂದ ಅದು ಇದೆ